ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮವು ಮತ್ತೆ ಹೆಚ್ಚಾಗಿದೆ ಆದರೆ ಕೋವಿಡ್ ಟೈಮ್ನಲ್ಲಿ ಸ್ವಲ್ಪ ಕಡಿಮೆಯಾಗಿತ್ತು ಕೋವಿಡ್ ಟೈಮಲ್ಲಿ ಮತ್ತು ಅದಾದ್ ಮೇಲೂ ಸುಮಾರು ಜನ ಪ್ರವಾಸೋದ್ಯಮಕ್ಕೆ ಹೋದ ಹೋ ಹೋಗೋಕ್ಕೆಲ್ಲ ತುಂಬಾ ಹೆದ್ರಕೊಳ್ತಾ ಇದ್ದರು ಕೋವಿಡ್ಗೋಸ್ಕರ ಬಟ್ ಎಟ್ ಪ್ರೆಸೆಂಟ್ ಈಗದ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಮೊದ್ಲಿನ ಥರಾನೇ ಸ್ವಲ್ಪ ಜಾಸ್ತಿ ಆಗ್ತಾನೆ ಇದೆ ಇದು ಅಂದರೆ ಪ್ರವಾಸೊದ್ಯಮ ಕಡಿಮೆ ಆದಾಗ ಎಲ್ಲರಿಗೂ ಪರಿಣಾಮ ಬೀರಿತು ಎನೆ ಯಾಕಂದರೆ ಎಲ್ಲರಿಗೂ ಬಿಸ್ನೆಸ್ ಪೀಪಲ್ಗಳಿಗೆ ಆಗಲಿ ಅತ್ರ ಟೂರಿಸ್ಟ್ ಗಾ ಗಾಡಿಗಳ ಪೀಪಲ್ಗಳಾಗ್ಲಿ ಎಲ್ಲರಿಗೂ ತುನೂ ತುಂಬಾ ಕಷ್ಟ ಆಗಿತ್ತು ಆದರೆ ಈಗ ಸ್ವಲ್ಪಾನೇ ಪ್ರವಾಸೋದ್ಯಮ ಹೆಚ್ಚಾಗ್ತಾ ಬರೋದರಿಂದ ಎಲ್ಲರಿಗೂ ಸ್ವಲ್ಪ ಒಳ್ಳೆಯದೇ ಆಗ್ತಾ ಇದೆ ಇದ್ರಿನ್ ಪ್ರವಾಸೋದ್ಯಮ ಹೇಗಂದರೆ ತುಂಬ ದೂರದ ಕಡೆ ಪ್ರಯಾಣಗಳನ್ನು ಈಗ ಹೆಚ್ಚಾಗಿ ಜನ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದರೆ ಕೋವಿಡ್ ನಂತರ ತುಂಬ ದೂರ ಪ್ರಯಾಣಗಳನ್ನು ತುಂಬ ಜನ ತುಂಬ ಕಡಿಮೆ ಮಾಡಿದರು ಯಾಕಂದರೆ ತು ರಿಸ್ಕ್ ಬೇಡ ಅಂದ್ಕೊಂಡು ಸುಮ್ಮನೆ ಅಷ್ಟು ದೂರ ಪ್ರಯಾಣ ಮಾಡಿ ಮತ್ತೇನಾದರು ಹೆಲ್ತ್ ಇಶ್ಯೂಸ್ ಆದರೆ ಅದಕ್ಕೋಸ್ಕರ ಎಲ್ಲಾನು ಕಮ್ಮಿ ಮಾಡಿಕೊಂಡಿದ್ರು ಆದರೆ ಇತ್ತೀಚಿಗೆ ಜನ ತುಂಬಾ ಧೈರ್ಯ ಮಾಡ್ಕೊಂಡಿದ್ದಾರೆ ಅಂದರೆ ಪ್ರವಾಸೋದ್ಯಮಕ್ಕೆ ಹೋಗ್ಬೋದು ಅಂದ್ಕೊಂಡು ಇವಾಗ ಇತ್ತೀಚಿನ ವರ್ಷಗಳಲ್ಲಿ ಎರಡು ಮೂರು ವರ್ಷಗಳಿಂದ ನನಗೆ ಗೊತ್ತಿರೋ ಪ್ರಕಾರ ಪ್ರವಾಸೋದ್ಯಮ ತುಂಬಾ ಹೆಚ್ಚಾಗಿದೆ